ಕರ್ನಾಟಕ ರಾಜ್ಯ ರಚನೆಯಾದ ನಂತರ ಕಾಲಾಂತರವಾಗಿ ನಮ್ಮ ಒಂದು ರಾಜ್ಯದ ಪದ್ಧತಿಗಳು ಸಂಸ್ಕೃತಿಕ ಪದ್ಧತಿಗಳು ಜೀವನ ಶೈಲಿ ಪದ್ಧತಿಗಳು ಕುಟುಂಬದ ಒಂದು ಬದುಕಿನ ಪದ್ಧತಿಗಳು ಕಾಲಾಂತರಲ್ಲಿ ಬದಲಾತ ಹೋಗ್ತಾ ಇವೆ ನಮ್ಮ ಭಾರತ ದೇಶ ಹತ್ತೊಂಬತ್ನೂರ ನಲ್ವತ್ತೇಳಕ್ಕೆ ಸ್ವತಂತ್ರ್ಯ ಆಯಿತು ಆದ್ರ ನಮ್ಮ ಒಂದು ಅಲ್ಯಾ ಕಲ್ಯಾಣ ಕರ್ನಾಟಕ ಅಂದರೆ ಹಿಂದಕ್ಕೆ ಹೈದರಾಬಾದ್ ಕರ್ನಾಟಕ ಅಂತಂತಿರು ಆ ಹೈದರಾಬಾದ್ ಕರ್ನಾಟಕ ಏನೀ ಪ್ರದೇಶಿತ್ತು ಅದು ಆಸಬ್ ಜಾಹಿ ವಂಶದ ನಿಜಾಮ್ ರಾಜ್ಯದಲ್ಲಿತ್ತು ನಮ್ಮ ರಾಜ ಉಸ್ಮಾನ್ ಅಲಿ ಖಾನ್ ಇದ್ದ ಅವ ಭಾರತ ದೇಶ್ದಾಗ ಸೇರಲ್ಲಾ ಅಂತಂದ ಭಾರತ ದೇಶ್ದಾಗ ಯಾಕೆ ಸೇರಲ್ಲಾ ಅಂದರೆ ಬ್ರಿಟಿಷರು ಸ್ವತಂತ್ರ ಕೊಡುವಾಗ ಮೂರು ಷರ್ತು ಹಾಕಿದರು ಏನಂದ್ರೆ ನಾವು ಭಾರತ ಸ್ವತಂತ್ರ ಕೊಡ್ಬೇಕಾದ್ರೆ ಮೂರು ಷರ್ತು ಹಾಕ್ತಿವಿ ಅವ್ರು ಒಪ್ಕೊಂಡ್ರೆ ಮಾತ್ರ ಕೊಡ್ತೀವಿ ಅಂತ ಗಾಂಧಿ ನೆಹರು ಅಂಬೇಡ್ಕರ್ ಸರ್ದಾರ್ ಪಟೇಲ್ ಎಲ್ಲರ ಎದುರು ಹೇಳಿದ್ರು ಆ ಮೂರು ಷರತ್ತು ಏನಂದ್ರೆ ದೇಶಿ ರಾಜರು ಇರೋದ ಭಾರತ್ದಾಗ ಸೇರ್ಬೋದು ಪಾಕಿಸ್ತಾನ್ದಾಗ ಸೇರ್ಬೋದು ಸ್ವತಂತ್ರವಾಗಿ ಅವ್ರು ಮುಂದುವರಿಬೋದು ತಮ್ಮದೇ ಆದ ದೇಶ ಮಾಡಿಕೊಂಡು ಅಂತ ಆ ಒಂದು ಷರ್ತು ಮುಂದೆ ಇಟ್ಕೊಂಡು ನಮ್ಮ ರಾಜರು ನಾವೆಲ್ಲಾ ನಾ ಭಾರತ ದೇಶ್ದಾಗ ಸೇರಲ್ಲ ಅಂದ ಸೇರಲ್ಲ ಅಂದ ಕಾರಣದಿಂದ ನಮ್ಗೆ ಹತ್ತೊಂಬತ್ನೂರಾ ನಲ್ವತ್ತೇಳು ಆಗಸ್ಟ್ಗೆ ಸ್ವತಂತ್ರ್ಯ ಸಿಗಲಿಲ್ಲ ನಮಗೇನದಲ್ಲಾ ಸಿಟ್ಟು ಬಂತು ನಮಗೆಲ್ಲ ಏನಪ್ಪ ಎಲ್ಲಾ ಜನರು ಸ್ವತಂತ್ರ ಭಾರತ್ದಾಗ ಸೇರ್ಲತ್ತರ ಪ್ರಜಾಪ್ರಭುತ್ವ ಭಾರತ್ದಾಗ ಸೇರ್ಲತ್ತರ ಎಲ್ಲಾ ರಾಜರು ಒಪ್ಲತ್ತರ ನಮ್ಮ ರಾಜ ಹಿಂಗ ಮಾಡ್ತಾರ ಅಂತ ಸಿಟ್ಟು ಬಂದು ನಮ್ಮ ಸ್ವತಂತ್ರ್ಯ ಸೇನಾನಿಗಳು ಒಂದು ಕಡೆ ರಮಾನಂದ ತೀರ್ಥರ ನೇತೃತ್ವದಲ್ಲಿ ಒಂದು ಕಡೆ ಆರ್ಯ ಸಮಾಜ ನೇತೃದಲ್ಲಿ ಒಂದು ಕಡೆ ವಂದೇ ಮಾತರಂ ಚಳುವಳಿ ನೇತೃತ್ವದಲ್ಲಿ ಒಂದು ಕಡೆ ಅನೇಕ ಸಾಮಾಜಿಕ ಸಂಘಟನೆಗಳ್ ನೇತೃದಲ್ಲಿ ಉಗ್ರ ಹೋರಾಟಗಳಾದವು ಈ ಹೋರಾಟ ಮಾಡುವರಿಗೆಲ್ಲ ರಜಕಾರರು ಹಿಂಸೆ ಕೊಟ್ಟರು ತೊಂದರೆ ಕೊಟ್ಟರು ಕೊಲೆ ಮಾಡೋ ಲೂಟಿ ಮಾಡಿದ್ರು ಅದರ ಜೊತೆ ಜೊತೆ ಜೊತೆ ಜೊತೆಯಲಿ ನಿಜಾಮ್ ಸೈನಿಕರು ಸಹ ತೊಂದರೆ ಕೊಟ್ಟರು ಇದೆಲ್ಲ ನೋಡಿಕೊಂಡು ನಮ್ಮ ವೀರ ಸ್ವತಂತ್ರ್ಯ ಯೋಧರು ಸುಮ್ಮನೆ ಕೂಡ್ಲಾರ್ದೆ ಸ್ವಾಮಿ ರಮಾನಂದ ತೀರ್ಥರ ನೇತೃದಲ್ಲಿ ಆರ್ಯ ಸಮಾಜ ನೇತೃದಲ್ಲಿ ವಂದೇ ಮಾತರಂ ನೇತೃದಲ್ಲಿ ಉಗ್ರ ಹೋರಾಟ ಮಾಡಿದ್ರು ಅನೇಕ ಜನ ಏನದಲ್ಲಾ ನಿಜಾಮ್ ಮತ್ತು ರಜಾಕಾರ್ರು ತೊಂದರೆ ಗಗಿ ಅವರ ಹಿಂಸೆಗೆ ಬಲಿಯಾಗಿ ಲಕ್ಷಾಂತರ ಜನ ಸತ್ತರು ಮತ್ತು ಅವ್ರ ಹೆಣ್ಣು ಮಕ್ಕಳ್ದು ಎಲ್ಲಾ ಮಾನ ಅಪಮಾನ ಹೋಯಿತು ಎಂಥಾ ಸಂದರ್ಭದಲ್ಲಿಯೂ ಸಹ ನಮ್ಮ ವೀರ ಸ್ವತಂತ್ರ್ಯ ಯೋಧರು ಆ ಒಂದು ಬಾಂಬೆ ರಾಜ್ಯದ ಮತ್ತು ಮದ್ರಾಸ್ ರಾಜ್ಯದ ಬೇರೆ ಬೇರೆ ಕಡೆಯನ್ನು ಗಡಿ ಶಿಬಿರಗಳ್ ಮಾಡಿಕೊಂಡು ಗಡಿ ಶಿಬಿರ್ ಮುಖಾಂತರ ನಿಜಾಮ್ ಸೈನ್ಯದ ವಿರುದ್ಧ ಪೋಲಿಸ್ ವಿರುದ್ಧ ರಜಾಕಾರ್ ವಿರುದ್ಧ ಹೋರಾಟ್ಗಳ್ ನಿರಂತರ ಮುಂದುವರೆಸಿದ್ರು ಈ ಒಂದು ಸನ್ನಿವೇಶಗಳನ್ನು ಕೇಂದ್ರ ಸರ್ಕಾರ ಅಂದ್ರ ಭಾರತ ಸರ್ಕಾರವಾಗ ನಾವು ಭಾರತ ದೇಶ್ದಾಗ ಇದ್ದೆಲ್ಲ ಭಾರತ ಸರ್ಕಾರ ಗಮನಿಸ್ತಾ ಇತ್ತು ಭಾರತ ದೇಶದ ಮೊದಲನೆ ಪ್ರಧಾನ್ ಮಂತ್ರಿ ಡಾಕ್ ಪಂಡಿತ ಜವಹರ್ಲಾಲ್ ನೆಹರು ಅವರಿದ್ರು ಆಮೇಲೆ ಭಾರತ ದೇಶದ ಮೊದಲನೇ ಉಪಪ್ರಧಾನಿ ಮತ್ತು ಗೃಹಮಂತ್ರಿಗಳು ಮತ್ತು ಉಕ್ಕಿನ ಮನುಷ್ಯ ಧಿಟ್ಟವ ಪುರುಷ ಅಂದರೆ ಸರ್ದಾರ್ ವಲ್ಲಭಬಾಯ್ ಪಟೇಲ್ ಇದ್ರು ಅವ್ರು ಸರ್ದಾರ್ ವಲ್ಲಭಬಾಯ್ ಪಟೇಲ್ ಅವ್ರು ಬಹಳ ಸಿಟ್ಟು ಬರ್ತಾಯಿತ್ತು ಏನು ಅದ ಇಲ್ಲಿ ಬಹಳಷ್ಟು ಜನ ನೈಂಟಿ ಪರ್ಶಂಟ್ ಜನ ಏನಪ್ಪಾ ಅಂದ್ರೆ ದೇಶ ಭಕ್ತರು ಭಾರತ್ದಾಗ್ ಸೇರ್ಬೇಕಂದ್ರೆ ಈ ಮನುಷ್ಯ ಏನು ಉಸ್ಮಾನ್ ಅಲಿ ಖಾನ್ ಏನದಲ್ಲ ಸಪ್ರೇಟ್ ದೇಶ ಮುಂದುವರ್ಸ್ತೆ ಅಂತಾನ ಇದು ಭಾಳ ಒಳ್ಳೆಯದಲ್ಲ ಇದು ಸರಿಯಲ್ಲಾ ಅಂತ ಹೇಳಿ ಸರ್ದಾರ್ ಪಟೇಲರು ಬಹಳ ಸಿಟ್ಟು ಬಂತು ಸರ್ದಾರ್ ಪಟೇಲರು ಪ್ರಧಾನ್ ಮಂತ್ರಿ ನೆಹರು ಅವ್ರ ಜೊತೆ ಮಾತ್ನಾಡಿದ್ರು ಈ ರೀತಿ ಹೈದರಾಬಾದ್ ರಾಜ್ಯದಲ್ಲಿ ಈ ರೀತಿ ಅನ್ಯಾಯ ಅತ್ಯಾಚಾರ ಲೂಟಿ ಆಮೇಲೆ ಹಿಂಸೆ ಭಾಳ ನಡ್ದದ ದೇಶಭಕ್ತರ್ ಕೊಲೆ ನಡ್ದದ ಮತ್ತು ಇಂಥ ಒಂದು ಸಂದರ್ಭದಲ್ಲಿ ನಾವು ಸುಮ್ನೆ ಕೂಡದ್ ಸರಿ ಅಲ್ಲಾ ಅಂತ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಜೊತೆ ಸಮಾಲೋಚನೆ ಮಾಡಿದ್ರು ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಆಂಬೇಡ್ಕರ್ ಅವ್ರ ಜೊತೆ ಸಮಾಲೋಚನೆ ಮಾಡಿದ್ರು ಮಂತ್ರಿ ಮಂಡಲದ್ ಇತರೆ ಸಹ್ಯೋಗಿಗಳು ಅವ್ರ ಜೊತೆ ಮಾತಾಡಿದ್ರು ಮತ್ತು ಎಲ್ಲರೂ ಅಂದರು ಇದು ಹೈದರಾಬಾದ್ ರಾಜ್ಯ ಏನದಲ್ಲ ಅದು ಭಾರತದಾಗ್ ಸೆರ್ಸ್ಲಕ್ಕೆ ನಾವು ಕೇಂದ್ರ ಸರ್ಕಾರದವ್ರು ಕ್ರಮ ಕೈಗೊಳ್ಬೇಕಂತೆಲ್ಲಾ ಮಂತ್ರಿ ಮಂಡಲ ಸಹ್ಯೋಗಿಗಳು ಸಹಾ ತಮ್ಮ ಒಂದು ಅಚಲವಾದವಂಥ ಒಂದು ನಿಲುವು ವ್ಯಕ್ತಪಡಿಸಿದರು ಇಂಥಾ ಒಂದು ಸಂದರ್ಭದಲ್ಲಿ ಒಂದು ಕಡೆ ಹೈದರಾಬಾದ್ ರಾಜ್ಯದಲ್ಲಿ ಕೊಲೆ ಲೂಟಿ ಹಿಂಸೆ ರಜಾಕರ್ನಿಂದ ನಡೀತಾಯಿತ್ತು ಈವ್ರುದು ಹಿಂಸೆಗೆ ತಡೀಲಾರ್ದೆನೆ ಜನಗಳೇನಪ್ಪ ಅಂದ್ರೆ ಹೈದರಾಬಾದ್ ರಾಜ್ಯ ಬಿಟ್ಟು ಬೊಂಬೈ ರಾಜ್ಯಕ್ಕೆ ಓಡೋಗ್ತಾ ಇದ್ರು ಮದ್ರಾಸ್ ರಾಜ್ಯಕ್ಕೆ ಓಡೋಗ್ತಾ ಇದ್ರು ಬೇರೆ ಬೇರೆ ಕಡೆ ಓಡೋಗ್ವಂಥ ಪರಿಸ್ಥಿತಿ ಹಳ್ಳಿಗಳ್ ಖಾಲಿ ಮಾಡಂಥ ಪರಿಸ್ಥಿತಿ ಬರ್ತಿತ್ತು ಬಂತು ಇಂಥಾ ಒಂದು ಸನ್ನಿವೇಶದಲ್ಲಿ ಒಂದು ಹೈದರಾಬಾದ್ ರಾಜ್ಯದಲ್ಲಿ ತೆಲಂಗಾಣ ಪ್ರದೇಶಿತ್ತು ಮರಾಠ್ವಾಡ ಪ್ರದೇಶಿತ್ತು ಮತ್ತು ನಮ್ಮ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಪ್ರದೇಶಿತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಏನು ನಾ ಬೀದರ್ ಜಿಲ್ಲೆಯಲ್ಲಿ ಏನು ಘೋರ್ಟಾ ಎಂಬ ಸೊಕಲೆಂಟ್ ತಾಲೂಕದಾ ಮೊದಲಿತ್ತು ಈಗ ಹೊಲ್ಸೂರ್ ತಾಲೂಕ್ ಅದಾವೆ ಘೋರ್ಟಾದಲ್ಲಿ ಒಂದೇ ದಿನದಾಗ ಒಂದು ಒಂದು ದೋನ್ಶೆ ಮಂದಿ ಕೊಲೆ ಮಾಡಿದ್ರು ಅವರಿಗೇನದ ಗೋಲಿ ಹಚ್ಚಿ ಕೊಲೂ ಕೊಲೆ ಮಾಡಿದ್ರು ಮತ್ತು ಬೆಂಕಿ ಹಚ್ಚಿ ಸುಟ್ಟರು ಅಂಥಾ ಸಂದರ್ಭದಲ್ಲಿ ಎಲ್ಲಾ ಜನರು ಅಂಜಿ ಮಾಡಿ ಬೇರೆ ಕಡೆ ಓಡೋದ್ರು ಕೆಲವ್ರು ಏನಪ್ಪ ಅಂದ್ರೆ ಆ ಮಾದಪ್ಪದು ದುದ್ನಿಯವ್ರ ಮನೆಯಲ್ಲಿ ಏನಪ್ಪಾ ಅಂದ್ರೆ ಆಸರೆ ಪಡೆದು ತಟ್ಟಿ ಮುಸ್ಕೊಂಡು ಒಳಗೆ ಏನಪ್ಪ ಅಂದ್ರೆ ಬರ್ಸ್ಕೊಂಡು ಕುಂತರು ಕೆಲವ್ರು ಏನದಲಾ ಮಠದಾಗ ಕುಂತರು ಆ ಇಂಥಾ ಒಂದು ಸನ್ನಿವೇಶ ಏನಿತ್ತು ಅಂದ್ರ ವಾವ್ ಯಾವ ಇವತ್ತಿಂದು ಪಿಚ್ಚರ್ಗಳ್ದಾಗ ಅಂಥಾ ಭಯಾನಕ ಸೀನ್ ನಾವು ನೋಡಲ್ಲಾ ಆದ್ರ ಅಂಥ ಸೀನು ಬಸವ ಕಲ್ಯಾಣದ ಘೋರ್ಟಾದಲ್ಲಿ ಆಗ್ತದ ನಮ್ಮ ದೇಶ ಭಕ್ತರು ಅಂದ್ರೆ ಭಾರತ್ದಾಗ ದೇಶ್ದಾಗ ಸೇರಬೇಕು ಭಾರತ ಮಾತೆ ನಮ್ಮ ತಾಯಿ ಅಂಥವಂತೇನು ಹೋರಾಟ ಮಾಡ್ತಾ ಇದ್ರು ವಂದೇ ಮಾತರಂ ಭೋಲೋ ಭಾರತ ಮಾತಾಕಿ ಜೈ ಅಂತೇಳಿ ತಿರಂಗಾ ಝಂಡಾ ಇಟ್ಕೊಂಡು ಎನ್ನುವು ಹೋರಾಟ ಮಾಡ್ತಾಯಿದ್ರು ಅವ್ರು ರಾಜಕಾರರಿಗೆ ನಿಜಾಮ್ ಸೈನಿಕ್ರಿಗೆ ಅಜಲಾರ್ದೆನೆ ಘೋರ್ಟಾದಲ್ಲಿ ಏನಪ್ಪ ಅಂದ್ರೆ ಹಿಂಸೆಗೊಳಗಾದರು ಹೆಣ್ಣು ಮಕ್ಕಳಿಗೆ ಅಲ್ಲಿ ಏನಪ್ಪಾ ಅಂದ್ರೆ ಲೂಟಿ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ರೇಪ್ ಮಾಡಿದ್ರು ಇವೆಲ್ಲಾ ಘಟನೆಗಳು ಏನದಲ್ಲಾ ಬೀದರ್ ಜಿಲ್ಲೆ ಘೋರ್ಟೈಲ್ ನಡೆದ್ವು ಇಂಥಾ ಒಂದು ಸನ್ನಿವೇಶಗಳು ನಡೆದ್ವು ನಂತರ ಏನಾಯಿತು ನಮ್ಮ ಒಂದು ಭಾರತ ದೇಶದ್ದು ಗೃಹ ಮಂತ್ರಿ ಸರ್ದಾರ್ ಪಟೇಲವ್ರ ಧಿಟ್ಟತನದಿಂದ ಸಹ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಲಯೆ ಮೇರೆಗೆ ಏನದಲ್ಲ ಹೈದರಾಬಾದ್ ರಾಜ್ಯ ಭಾರ್ತದಲ್ಲಿ ಸೆರಿಸ್ಬೇಕು ಅಂತ ಹೇಳಿ ಒಂದು ಪೊಲೀಸ್ ಕಾರ್ಯಾಚರಣೆ ಮಾಡಬೇಕಂತೇಳಿ ಒಂದು ನಿರ್ಧಾರಕ್ಕೆ ಬಂದರು ಅದ್ರ ಪ್ರಕಾರ ಏನದಲ್ಲ ಪೊಲೀಸ್ ಕಾರ್ಯಾಚರಣೆಯಿತ್ತು ಪೊಲೀಸ್ ಕಾರ್ಯಾಚರಣೆ ಆದ್ಮೇಲೆ ನಾವು ಹತ್ತೊಂಬತ್ನೂರ ನಲವತ್ತೆಂಟು ಹದಿನೇಳ್ನೆ ಸೆಪ್ಟೆಂಬರ್ಕಾ ನಾವು ಹೈದರಾಬಾದ್ ರಾಜ್ಯ ನಿಜಾಮ್ ರಾಜ್ಯ ಇತ್ತು ಅದು ಸ್ವತಂತ್ರ ಆಯ್ತು ಸ್ವತಂತ್ರ ಆದ್ಮೇಲೆ ನಾವು ಮುಂದೆ ಏನದಲ್ಲ ಎಂಟು ವರ್ಷ ಹೈದರಾಬಾದ್ ರಾಜ್ಯದಾಗ ಇದ್ವಿ ಎಂಟು ವರ್ಷ ಆದ ನಂತರ ಮುಂದೆ ಏನಾಯಿತು ಹತ್ತೊಂಬತ್ನೂರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯ ರಚನೆ ಆಯಿತು ಕರ್ನಾಟಕ ರಾಜ್ಯ ರಚನೆ ಆದಮ್ಯಾಲ ಸುಮಾರು ಹತ್ತೊಂಬತ್ನೂರ ಐವತ್ತಾರು ಈ ಸುಮಾರು ಎನ್ನೊದಲ್ಲ ಅರವತ್ತೇಳು ಅರವತ್ತೆಂಟು ವರ್ಷ ಇತ್ತು ಕರ್ನಾಟಕ ರಾಜ್ಯ ರಚನೆಯಾಗಿ ಆ ಈ ಕರ್ನಾಟಕ ರಾಜ್ಯದ ರಚನೆಯಾದ ನಂತರ ನಮ್ಮದು ರಾಜ್ಯದ್ದು ಏನು ಸಂಸ್ಕೃತಿ ಅದ ನಮ್ಮದು ಸಾಮಾಜಿಕ ಮತ್ತು ಸಂಸ್ಕೃತಿ ಬದುಕೋ ಪದ್ಧತಿ ಏನದಲ್ಲ ಅದರಲ್ಲಿ ಬಹಳಷ್ಟು ಬದಲಾವಣೆ ಆಗ್ಯಾದ ಬೀದರದ್ದು ನಮ್ದೊಂದು ಪದ್ದತಿ ಬೇರೆ ಗುಲ್ಬರ್ಗಾ ಬೀದರ್ ರಾಯಚೂರ್ ಕೊಪ್ಪಳ ಈ ಹೈದರಾಬಾದ್ ಕರ್ನಾಟಕ ಪದ್ದತಿ ಬೇರೆ ಇತ್ತು ಆ ಬೊಂಬೆ ಕರ್ನಾಟಕದ್ದೂ ಬೇರೆ ಇತ್ತು ಮೈಸೂರು ಕರ್ನಾಟಕ ಬೇರೆಯಿತ್ತು ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ್ದವ್ರುದು ಬಾಂಬ್ ಬಾಂಬೈ ಕರ್ನಾಟ ಬಾಂಬೈ ಕರ್ನಾಟಕ ಅಂದ್ರೆ ಧಾರವಾಡ ಹುಬ್ಬಳ್ಳಿ ಬಿಜಾಪುರ ಬೆಳಗಾವಿ ಹಾವೇರಿ ಗದಗ ಬಾಗಲ್ಕೋಟೆ ಕಾರವಾರ ಇವೆಲ್ಲಾ ಏನಪ್ಪ ಅಂತಂದ್ರ ಇವುಕ್ಕೆ ನಾವು ಏನಂತಿ ಬಾಂಬೆ ಕರ್ನಾಟಕ ಕಿತ್ತೂರ್ ಕರ್ನಾಟಕ ಅಂತೀವಿ ಆ ಬಾಂಬೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ್ದೊರಿಗೂ ಭಾಷೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದೇ ಟೈಪ್ ಇರ್ತದ ಊಟಾನು ಅವರೂ ರೊಟ್ಟಿ ಉಣ್ತಾರ ನಾವೂ ರೊಟ್ಟಿ ಉಣ್ತೀವಿ ಜರ್ ಸಾಮಾನ್ಯ ಅದ ಆದ್ರೆ ಬಾಂಬೈ ಕರ್ನಾಟಕ ಎಳ್ದು ಎಳ್ದು ಮಾತಾಡ್ತಾರ ಸ್ವಲ್ಪ ಅವರು ಭಾಷೆ ಬೇರೆ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕ್ದವ್ರ ಭಾಷೆ ಬೇರೆ ಆದ್ರೆ ಮೈಸೂರು ಕರ್ನಾಟಕದವರದ್ದು ಊಟನು ಬೇರೆ ಬಟ್ಟೇನೂ ಬೇರೆ ಅವ್ರು ಲುಂಗಿ ಹಾಕ್ತಾರ ನಾವು ಲುಂಗಿ ಹಾಕಲ್ಲಾ ಧೋತಿ ಹಾಕ್ತೀವಿ ಹಿಂದಕ್ಕ ಹಿಂದಕ್ಕ ಧೋತಿ ಹಾಕ್ತಿದ್ದೇವು ನಾವು ಅವ್ರು ಲುಂಗಿ ಹಾಕ್ತಿದ್ರು ಆದ್ರೆ ಈಗ ಅವ್ರು ಲುಂಗಿ ಹಾಕೋಪ್ದು ದೊಡ್ಡ ದೊಡ್ಡ ಮಂದಿ ಅಷ್ಟೆ ಲುಂಗಿ ಹಾಕ್ಲತ್ತಾರ ಬಿಳಿ ಲುಂಗಿ ರಾಜಕಾರ್ಣಿಗಳು ದೊಡ್ಡ ದೊಡ್ಡ ಜನ ಎನಾದರ ಲುಂಗಿ ಹಾಕ್ಕೊತ್ತಾರ ಸಾಮಾನ್ಯ ಜನರು ಅಲ್ಲಿನೂ ಏನದರ ಪ್ಯಾಂಟ್ ಶರ್ಟ್ ಹಾಕಿ ಏನದಲ್ಲ ಆಧುನಿಕ ಪದ್ಧತಿ ಅಳವಡಿಸ್ಲತರ ಅಲ್ವಿ ಬದಲಾವಣೆ ಆಗ್ಯದ ನಮ್ಮಲ್ಲಿನು ಧೋತ್ರ ಹಾಕ್ತಿದ್ರು ಎಲ್ಲಾ ಹಿರಿಯರು ಧೋತ್ರ ಹಾಕೋದ್ ಬಿಟ್ಟು ಇಲ್ಲೂನೂ ಎಲ್ಲಾ ಪ್ಯಾಂಟ್ ಶರ್ಟ್ ಹಾಕಿ ಎಲ್ಲಾ ಪದ್ಧತಿ ಬದಲಾವಣೆ ಆಗ್ಯದ ಅಂದ್ರೆ ಸಾಮಾಜಿಕವಾಗಿ ಒಂದೂ ಏನಾದರು ಬಟ್ಟೆ ಉಡಂಥ ಪದ್ಧತಿ ಬದಲಾವಣೆ ಆಗ್ಯದ ಮತ್ತು ಭಾಷೆಯಲ್ಲಿ ಏನದಲ್ಲ ಭೇದ ಭಾಷೆ ಎನ್ನದಲ್ಲಾ ತಂದೇಯಾದಂಥ ಭಾಷೆ ಪದ್ಧತಿ ಅದ ಗುಲ್ಬರ್ಗಾ ತನ್ನದೇ ಆದ ಬೆಂಗ್ಳೂರು ತನ್ನದೇ ಆದ ಪದ್ದತಿಯದ ಆದರೆ ನಾವೂ ಒಂದೇ ರಾಜ್ಯದಲ್ಲಿ ಇದ್ದಾಗ್ನೂ ಒಂದು ಕಡೆ ಹೋದಾಗ ಅವ್ರ ಭಾಷೆ ಆಡ್ಲಕ್ಕೆ ಒಂದು ನಾವು ಒಂದು ಬದಲಾವಣೆ ಆಗಿದ್ದೇವೆ ಮೊದಲು ಬೀದರ್ದವ್ರು ಬೀದರ್ ಸ್ಟೈಲೆ ಬೆಂಗ್ಳೂರು ಕಾಣ್ತೀವಿ ಈಗ ಬೆಂಗ್ಳೂರ್ಕ್ ಹೋದ್ಮೇಲೆ ಭಾಷೆ ಕಲಿತಾರ ಅಲ್ಲಿ ಹೋದ್ಮೇಲೆ ಬೆಂಗ್ಳೂರು ಸ್ಟೈಲ್ ಭಾಷೆ ಮಾತಾಡ್ತರ ಆದರೆ ಬೆಂಗ್ಳೂರ್ದವ್ರು ಬೀದರ್ಗ್ ಬಂದಾಗ ಬೀದರ್ ಸ್ಟೈಲ್ ಭಾಷೆ ಆಡಲ್ಲ ಅವ್ರು ಬೆಂಗ್ಳೂರು ಭಾಷೆ ಆಡ್ತಾರೆ ಈ ರೀತಿ ಒಂದು ನಮ್ಮ ಒಂದು ಕಾಲಾಂತರ ನಮ್ಮ ಸಾಮಾಜಿಕ ಒಂದು ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ಬದಲಾವಣೆ ಆದವು ಒಂದು ಬಟ್ಟೆ ಉಡೋ ಪದ್ಧತಿಯಲ್ಲಿ ಒಂದು ಬದ್ಲಾವಣೆ ಆಗ್ಯದ ಒಂದು ಭಾಷೆ ಮಾತಾಡಲ್ಲಿ ಒಂದು ಬದಲಾವಣೆ ಆಗ್ಯದ ಮತ್ತು ಸಂಸ್ಕೃತಿ ವಿಷಯ ತೊಗೊಂಡಾಗ ನಾವೆನದಲ್ಲ ಈ ಕರ್ನಾಟಕದ್ದು ತನ್ನದೇ ಆದಂಥ ಒಂದು ಸಂಸ್ಕೃತಿ ಅದ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಅರಸರ್ ಆಳ್ತಾ ಇದ್ರು ಹಿಂದ್ಕ ಹಳೆ ಮೈಸೂರು ಭಾಗದಾಗ ಅವ್ರುದು ಒಂದು ಸಂಸ್ಕೃತಿ ಏನಿತ್ತು ಆ ಸಂಸ್ಕೃತಿನ ಮುಂದುವರಿಸ್ಕೊಂಡು ಹೊಗಿದ್ದೇವೆ ನಾವು ಈಗ ದಸರಾ ಉತ್ಸವದ ದಸರಾ ಉತ್ಸವ ಮೈಸೂರು ಮಹಾರಾಜರು ಕಾಲ್ದಾಗ ಅದು ಏನದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿತ್ತು ಆ ಒಂದು ದಸರಾ ಉತ್ಸವದಲ್ಲಿ ಆನೆ ಮೇಲೆ ಎನಪ್ಪಾ ಅಂದ್ರೆ ರಥದ್ ಮೇಲೆ ಏನದಲ ರಾಜ ಕುಂತು ಏನದ ಪ್ರತಿವರ್ಷ ದಸರಾಕ್ ಏನಪ್ಪಾ ಅಂದ್ರೆ ಆ ದಸರಾ ಉತ್ಸವ ಸಂದರ್ಭದಲ್ಲಿ ಮೈಸೂರು ನಾಗರಿಕ್ರಿಗೆ ಮೈಸೂರು ರಾಜ್ಯದ ನಾಗರಿಕ್ರಿಗೆ ದರ್ಶನ ಕೊಡ್ತಾಯಿದ್ರು ಮುಂದೆ ಭಾರತ ಸ್ವತಂತ್ರ ಆದ ನಂತರ ವಿಶಾಲ ಕರ್ನಾಟಕ ಆದ ನಂತರ ಏನಾಯ್ತು ದಸರಾ ಉತ್ಸವ ಮುಂದುವರ್ಸ್ಕೊಂಡು ಹೋಗಬೇಕು ಇದೇನದ ಒಂದು ನಮ್ಮ ಪರಂಪರೆ ಅದ ಒಂದು ನಮ್ಮ ಧಾರ್ಮಿಕ ಪರಂಪರೆ ಅದ ಒಂದು ಸಾಂಸ್ಕೃತಿಕ್ ಪರಂಪರೆ ಅದ ಮತ್ತೊಂದು ಸಾಮಾಜಿಕ ಸಾಮರಸ್ಯ ಅದ ಮತ್ತೊಂದು ಎಲ್ಲರೂ ಕೂಡಿ ನಾವು ಸಂತೋಷವಾಗಿ ಇರಂಥದೊಂದು ಹಬ್ಬದ ಇದು ಅದು ಮತ್ತು ವಿಶ್ವ ಪ್ರಸಿದ್ಧವಾದಂಥ ಹಬ್ಬ ಅದ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಭಾರತ ಅಷ್ಟೇ ಅಲ್ಲ ಇಡೀ ಜಗತ್ತಿಗಿದು ಏನಪ್ಪಾ ಅಂದ್ರೆ ಒಂದು ಪ್ರವಾಸಿ ತಾಣದ ರೂಪದ ಒಂದು ಹಬ್ಬದ ಮತ್ತು ಈ ಹಬ್ಬಕ್ಕೆ ನಾವು ಮುಂದುವರ್ಸ್ಕೊಂಡು ಹೋಬೇಕು ಅಂತ ಹೇಳಿ ಭಾರತ ಸರ್ಕಾರ ನಿರ್ಧಾರ ಮಾಡಿತು ಅದ್ರ ಪ್ರಕಾರ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಏನದಲ್ಲ ದಸರಾ ಉತ್ಸವ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿ ಏನತ ಅಂದ್ರ ಆನೆ ಮೇಲೆ ಒಂದು ಏನದಲ್ಲ ರಥ ಇಟ್ಟು ಬಂಗಾರದ ಒಂದು ಆಸನವಿಟ್ಟು ಅಲ್ಲಿ ಏನಪ್ಪಾ ಅಂದ್ರೆ ತಾಯಿ ಭುವನೇಶ್ವರಿ ಕೂರಿಸಿ ಪ್ರತಿ ವರ್ಷಾ ದಸರಾಕ್ಕೆ ಮೆರವಣಿಗೆ ಮಾಡಿ ಮತ್ತು ಅದು ಒಂದು ಪದ್ಧತಿ ಏನಿತ್ತು ರಾಜ ದರ್ಬಾರ್ ಆ ದರ್ಬಾರ್ನು ಸಹ ಅಲ್ಲಿ ಸೇರ್ತದ ಮತ್ತು ರಾಜ್ಯದ ಯಾರೇ ಮುಖ್ಯಮಂತ್ರಿ ಇರಲಿ ಆ ದಸರಾ ಉತ್ಸವದಲ್ಲಿ ಭಾಗವಹಿಸಿ ಅವ್ರು ಏನದಲ್ಲಾ ಒಂದು ಉತ್ಸವಕ್ಕೆ ಚಾಲನೆ ಕೊಡ್ತಾರೆ ಮತ್ತು ದಸರಾ ಉತ್ಸವಕ್ಕೆ ನಮ್ಮ ರಾಜ್ಯದ್ದು ರಾಜ್ಯಪಾಲರು ಹೋಗ್ತಾರೆ ಅದು ಒಂದು ಉತ್ಸವ ಏನಪ್ಪಾ ಅಂದ್ರ ಇಡೀ ಜಗತ್ತಿಗೆ ವಿಶ್ವಪ್ರಸಿದ್ದವಾದಂಥ ಒಂದು ಉತ್ಸವ ಅಂತ ಹೇಳಿ ನಾವೇನಪ್ಪಾ ಅಂದ್ರೆ ತೋರ್ಸ್ಕೊಟ್ಟಿದೀವಿ ಜಗತ್ತಿನ ಅಮೇರಿಕಾ ಯುರೋಪ್ ಎಲ್ಲೇ ಹೊರ್ರಿ ಮೈಸೂರು ದಸರಾ ಉತ್ಸವ ಅಂತಂದ್ರೆ ಹೈ ಬೊ ಬಹಳ ಒಳ್ಳೆ ರೀತಿಲಿ ಉತ್ಸವ ಆಗ್ತದಂಥ ಅವ್ರ ಅವ್ರ ಭಾಷೆಲಿ ಹೇಳ್ತಾರೆ ಮತ್ತು ವಿಶ್ವದ ಅನೇಕ ಕಡೆಯಿಂದ ಜನ ಬರ್ತಾರೆ ಮತ್ತು ರಾಜ್ಯದ ಜನ ಹೋಗ್ತೀವಿ ದೇಶದ ಜನ ಬರ್ತಾರೆ ಈ ರೀತಿ ನಮ್ಮದು ಮೈಸೂರು ಉತ್ಸವ ಅದಾ ಅದೇ ರೀತಿ ಹಂಪಿ ಉತ್ಸವ ಅದಾ ಹಂಪಿದಲ್ಲಿ ಏನಪ್ಪಾ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ವೈಭವ್ಲಿಂದಾಳಿದ್ರು ಹಿಂಗಾಗಿ ಹಂಪಿ ಉತ್ಸವನೂ ಸಹ ಪ್ರತಿವರ್ಷ ನಡೀತದ ಕಲ್ಯಾಣ ಕರ್ನಾಟಕದಲ್ಲಿ ಅಂದ್ರಲ ಬಸವಾದಿ ಶರಣರು ಏನದಲ್ಲ ಒಂದೂ ಸಾಮಾಜಿಕ ಕ್ರಾಂತಿ ಮಾಡಿದರು ಜಗತ್ತಿಗೇನದಲ್ಲ ಬಸವಣ್ಣ ನೆತ್ರದ ಪಾರ್ಲಿಮೆಂಟ್ ಕೊಟ್ಟಿದ್ರು ಈ ಹಿನ್ನಲೆಯಲ್ಲಿ ಇಲ್ಲೂ ಸಹಾ ಬಸವ ತತ್ವ ಆಧಾರದ ಮೇಲೇನಲ್ಲ ಪ್ರತಿ ವರ್ಷ ಬಸವ ಆ ಸಂಸ್ಕೃತಿ ಉತ್ಸವಗಳ್ ನಡೀತವಾ ಮತ್ತು ಈ ಕಲ್ಯಾಣ ಕರ್ನಾಟಕದಲ್ಲಿ ತನ್ನದೇ ಆದಂಥ ಕೆಲವು ಧಾರ್ಮಿಕವಾದಂಥ ಕಾರ್ಯಕ್ರಮಗಳು ಅವ ಸಾಮಾಜಿಕ ಸಾಮರಸ್ಯ ಕಾರ್ಯಕ್ರಮಗಳು ಅವಾ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಮೊಹರಂ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಸಾಮಾಜಿಕವಾಗಿ ಕೂಡಿ ಅಂಥಾ ಕಾರ್ಯಕ್ರಮವಾ ಬಹಳಷ್ಟು ಏನಪ್ಪ ಅಂದ್ರೆ ಗುಡಿ ಗೊಂಡಾರ್ಗೊಳದಾಗ ಜಾತ್ರಿಗಳ್ ನಡೀತಾವ ಅಖಾಂಡ್ಗಳ್ ನಡೀತಾವ ಬೇರೆ ಬೇರೆ ಉತ್ಸವ್ಗಳ್ ನಡೀತಾವ ನಾಟಕ್ಗಳ್ ನಡೀತಾವ ಕೋಲಾಟ್ಗಳ್ ನಡೀತಾವ ಈ ರೀತಿ ಏನದಲ್ಲ ಅಂಥಾ ಉತ್ಸವ್ಗಳು ಕಡಿಮಾದ್ರೆ ಪರ್ವಾಗಿಲ್ಲ ಸ್ವಲ್ಪ ಮಟ್ಟದಲ್ಲಿ ನಡ್ದಾವ ಆದ್ರೆ ಜನ ಏನದಲ್ಲ ಒಂದು ಆ ಕಾಲಕ್ಕೇನು ಜೀವನ ಪದ್ಧತಿ ಇತ್ತು ಈ ಜೀವನ ಪದ್ಧತಿ ಸಂಪೂರ್ಣ ಬದಲಾಗದ ಒಳ್ಳೆ ಜೀವನ ಪತ್ತಿ ಒಳ್ಳೆ ಆಹಾರ ಸೇವನ್ ಮಾಡ್ತಾ ಇದ್ದಾರೆ ಆದ್ರೆ ಏನದಲ್ಲ ಅವರು ಆಹಾರದಲ್ಲಿ ವೈಜ್ಞಾನಿಕವಾಗಿ ಏನಪ್ಪ ಅಂದ್ರೆ ನಮ್ಮ ಹಿರಿಯರ್ ಏನು ಊಟ ಮಾಡಿಸ್ತಿರು ಆ ಊಟ ಬಿಟ್ಟು ಏನಪ್ಪ ಅಂದ್ರೆ ಈ ಯುರೋಪಿಯನ್ ಸ್ಟೈಲ್ ಊಟ ಮಾಡಂಥ ಅದ್ಕೆ ಜಾಸ್ತಿ ವ್ಯಾಮೋಹ ಆಗ್ತಾ ಇದ್ದಾರೆ ಅದ್ರಲಿಂದ ಆರೋಗ್ಯಕ್ಕೆ ಸರಿ ಅಲ್ಲಾ ಅದಕ್ಕರಿ ಎಚ್ಚರಿಕೆ ಇರಬೇಕು ಆದ್ರೆ ನಮ್ಮ ಕಾಲಾಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಎನ್ನೋದಲ್ಲ ಬದಲಾವಣೆ ಆಗ್ತಾ ಇದೆ ಮೂಲ ನಮ್ಮದೇನು ರಾಜ್ಯದ್ದು ಮೂಲವಾದಂಥ ಸಂಸ್ಕೃತಿ ಉತ್ಸವ್ಗಳವ ಅವ್ಕ ಯಾವ್ದೇ ಧಕ್ಕೆ ಬರಲಾರ್ದೆ ಕೆಲವು ಏನಪ್ಪ ಅಂದ್ರ ನಮ್ಮ ಜೀವನ ಶೈಲಿ ಅವು ಇವು ಚೇಂಜ್ ಆಗ್ತಾ ಇವೆ ಅದು ಅಷ್ಟೇ ನಾವು ನೋಡ್ತಾ ಇದೀವ್ ಅಷ್ಟೆ